ಇವಾಗ ನಾವೆಲ್ಲ ಬರೀ ಗ್ಯಾಸ್ ಮ್ಯಾಗ ಅಡುಗೆ ಮಾಡಕತ್ತಿರ್ತೀವಿ ಮಾಡಾಕ್ಕತ್ಬಿಟ್ಟೀವಿ ಅಮ್ ಗ್ಯಾಸ್ ಬಿಡಿ ಈಗ ಅಂತೂ ಮತ್ತು ಅದ್ರಾಗ ಕರೆಂಟಿಂದು ಇಂಡಕ್ಷನ್ ಒಲೆಗಳು ಬಂದಾವ ಮತ್ತು ಅದ್ರಾಗ ಇಂಡಕ್ಷನ್ ಒಲೆ ಅದಂತೂ ಹಾಂ ಈಗ ಗ್ಯಾಸ್ ಮ್ಯಾಗಿಂದನಾ ಅಡ್ಗೆ ರುಚಿ ಇರೋಂಗಿಲ್ಲ ಅಂತದ್ರಾಗ ಮತ್ತು ಇಂಡಕ್ಷನ್ ಮೆ ಇಂಡಕ್ಷನದು ಒಲೆ ಮೆ ಮಾಡಾಕತ್ತಾರೆ ಮಂದಿ ಇನ್ನು ತೀರಾ ರುಚಿ ಕರೆಂಟಿನ ಅಡ್ಗೆ ಮೇಗ ಮಾಡಿದ್ದು ಅವಾಗಿನ ಕಾಲದಾಗೆಲ್ಲ ಹೇಗಿತ್ತು ಮಣ್ಣಿನವು ಒಲೆ ಇರ್ತಿದ್ದು ಒಲೆ ಆ ಒಲೆ ಮ್ಯಾಗ ಮತ್ತು ಮಣ್ಣಿನ ಬಾಂಡೆಗಳು ಇರ್ತಿದ್ದು ಮಣ್ಣಲ್ಲೆ ಮಾಡಿದ್ದು ಕಡೆಗೆ ಇಂಥವೆಲ್ಲ ಇರ್ತಿದ್ದು ಅದರ ಮ್ಯಾಗ ಅಡ್ಗೆ ಮಾಡ್ತಿದ್ರು ಅವಾಗೆಲ್ಲ ಸೋ ಹೀಗಾಗಿ ಅವಾಗೆಲ್ಲ ಏನು ಇರ್ತಿತ್ತು ಭಾಳ ಅಂದ್ರೆ ಭಾಳ ರುಚಿ ಇರ್ತಿತ್ತು ಮತ್ತು ಅದು ಮಣ್ಣಿನ ಇದ್ರಾಗ ಮಾಡಿದ್ದ ಅಡ್ಗೆಗಳು ಅಂದ್ರೆ ಒಟ್ಟು ಲಘು ಕೆಡ್ತಿದ್ದಿಲ್ಲ ಅವಾಗಿಂದ ಎಲ್ಲ ಮ ಮತ್ತು ಅವಾಗಿನ ಕಾಲದಾಗೆಲ್ಲಾ ಫ್ರಿಜ್ಜು ಗಿಜ್ಜು ಇಂಥವೆಲ್ಲ ಇರ್ತಿದ್ದಿಲ್ಲ ಅವಾಗ ಅವಾಗೆಲ್ಲ ಏನು ಮಾಡ್ತಿದ್ದರು ಬಾವ್ಯಾಗಿಂದ ನೀರು ಸೇದ್ಕೊಂಡ್ಬಂದು ಮನ್ಯಾಗೆಲ್ಲ ಮಣ್ಣಿನ ಗಡ್ಗೆ ಇರ್ತಿದ್ವಲ್ಲ ಮಣ್ಣಿನ ಗಡಿಗ್ಯಾಗ ಹಾಕಿ ತುಂಬಿಡ್ತಿದ್ರು ಇದ್ರಿಂದ ಏನಾಕ್ಕೈತಂದ್ರೆ ನ್ಯಾಚುರಲ್ ಫ್ರಿಜ್ಜ್ ಗತಿ ಅಂದ್ರೆ ಅಂದ್ರೆ ಏನು ಫ್ರಿಜ್ಜು ಗಿಜ್ಜು ಇರ್ಲಾರ್ದೇನೆ ಹಂಗೆ ನೈಸರ್ಗಿಕವಾಗಿ ತಂಪಾಗಿ ಹಿಡಿಸ್ತಿದ್ವು ನೀರು ಹಂಗೆಲ್ಲ ಇರ್ತೈತಿ ಈಗ ಅವಾಗೆಲ್ಲ ನಮ್ಮ ನಮ್ಮ ಅಜ್ಜ ನಮ್ಮ ಅಜ್ಜಿ ಇಂಥವ್ರೆಲ್ಲ ಏನು ಮಾಡ್ತಿದ್ದರು ಅವಾಗಿನ ಮಂದಿ ಯಾಕೆ ಅಷ್ಟು ಗಟ್ಟಿಮುಟ್ಟಿಯಾಗ ಇರ್ತಿದ್ರಂದ್ರೆ ಇದು ಕಾರಣ ಮೇಯ್ನು ಎದಕ್ಕಂತಂದ್ರೆ ಅವಾಗಿನ ಮಂದಿಯೆಲ್ಲ ಆ ಮಣ್ಣಿನ ಇದ್ರಾಗೇನೆ ಅಡುಗೆ ಮಾಡ್ತಿದ್ದರು ಮಣ್ಣಿನ ತಾಟ್ನಾಗ ಊಟ ಮಾಡ್ತಿದ್ದರು ಆಮೇಲೆ ಅದರ ತಕ್ಕಂಗೆ ಕೆಲಸ ಮಾಡ್ತಿದ್ದರು ಅದರ ತಕ್ಕಂಗೆ ಕೆಲಸ ಮಾಡ್ತಿದ್ದರು ಅದಕ್ಕೆ ಅಷ್ಟು ಆರೋಗ್ಯವಾಗಿರ್ತಿದ್ರು ಅದಕ್ಕೆ ಅಷ್ಟು ವರ್ಷ ತನಕ ಅವರು ಬಾಳ್ತಿದ್ರು ಮಣ್ಣಿನ ಈಗ ನಾವು ಗಡಿಗ್ಯಾಗ ಅಡುಗೆ ಮಾಡುವುದರಿಂದ ಮಣ್ಣಿನ ಮಣ್ಣಿನ ಪಾತ್ರೆ ಒಳಗೆ ನಾವು ಉಪಯೋ ಉಪಯೋಗ ಮಾಡೋದರಿಂದ ಎಷ್ಟು ಲಾಭಗಳು ಅದಾವ ನಮಗೆ ಅಂತ ಅಂದ್ರೆ ಅದಕ್ಕೆ ಏನು ಹೇಳೋಕೆ ಸಾಧ್ಯವಿಲ್ಲ ಅಷ್ಟು ಲಾಭಗಳದಾವ ಅವಕ್ಕೆ ಯಾಕಂದ್ರೆ ಮಣ್ಣಿನಾಗ ಎಲ್ಲ ರೀತಿಯಿಂದ ಒಂದು ಏನಿರತ್ತಂದು ಪೋಷಕಾಂಶಗಳು ಇರ್ತಾವೆ ಅದ್ರೊಳಗೆ ಅದ್ರೊಳಗೆ ಪ್ರೋಟಿನ್ಗಳು ಇರ್ತಾವೆ ಅದ್ರೊಳಗೆ ಆ ಅದರ ನಾವು ಅಡ್ಗೆ ಮಾಡಿದ್ವಿ ಅಂದ್ರೆ ಅದ್ರಾಗ ಏನಿದೆ ಮಣ್ಣಿನ ಅಂಶ ಅದ್ರೊಳಿನ ಆ ಆಹಾರದಾಗ ಬಿಟ್ಕೊಂಡು ಆ ಆಹಾರ ರುಚಿಯಾಕ್ಕೈತಿ ಆದು ರುಚಿಯಾಗಿಂದು ಅದರಿಂದ ನಮ್ಗೆ ದೇಹದಾಗ ಹೋಗಿ ಅದು ನಮ್ಮನ್ನು ಗಟ್ಟಿಮುಟ್ಟುಗೊಳಿಸ್ತೈತಿ ಅದು ಅದಕ್ಕೆ ಆಗಿನ ಕಾಲದ ಮಂದಿ ಮನೆಯಾಗ ಮಣ್ಣಿನ ಇದರಾಗಿಂದ ತಿಂದು ಮಣ್ಣಿನ ಇದರಾಗ ಕೆಲಸ ಮಾಡಿ ಅಷ್ಟು ಗಟ್ಟಿಮುಟ್ಟಾಗಿ ಇರ್ತೀರ ಈಗ ಹೆಂಗಾಗೈತಿ ಅಂತಂದ್ರೆ ಎಲ್ಲ ನಾವು ಅಷ್ಟು ತ್ರಾಸ್ ತಗೊಳ್ಳೋಕೂ ಹೋಗೋಂಗಿಲ್ಲ ನಾವು ಅವಾಗೆಲ್ಲ ಹೆಂಗೆ ಮಾಡ್ತಿದ್ರು ಒಲೆ ಹಚ್ಚಿ ಕಟ್ಟಿಗೆ ಇಟ್ಟು ಒಲೆ ಊದಿ ಆಮೇಲೆ ಒಲಿ ಹತ್ತಿದ ಅದ್ರ ಮ್ಯಾಗ ಗಡಿಗೆ ಪಡಿಗಿ ಇಟ್ಟು ಕೆಲಸ ಅಡುಗೆ ಮಾಡ್ತಿದ್ರೆ ಆ ಒಲೆನ ಊದ್ಗೊಳವೆ ತಗೊಂಡು ಊದಿ ಊದಿ ಹಚ್ತಿದ್ರು ಅದನ್ನು ಅದ್ರಿಂದ ಹೊಗೆ ಕಣ್ಣಿಗೆ ಬಡಿತಿತ್ತು ಈಗ ಅಂಥವೆಲ್ಲ ತ್ರಾಸ್ ಯಾರೂ ತೊಗೊಳ್ಳೋಕೆ ಹೋಗೋಂಗಿಲ್ಲ ಏ ಅಪ್ಪಾ ಅದ್ಯಾವ ಮಾಡ್ತಾನೆ ಅದನ್ನು ಅದರದ್ದು ಹೂ ಹೊಗೆಯೆಲ್ಲ ಕಣ್ಣಿಗೆ ಯಾವ ಬಡ್ಸ್ಕೊಳ್ತಾನೆ ಅದನ್ನು ಅಂಥೇಳಿ ಅಂದು ಮ್ಯಾ ಮಣ್ಣಿನ ಒಲೆ ಅನ್ನೋದು ಆದ ಒಂದು ಏನಂತಾರೆ ಅದಕ್ಕೆ ಕಾನ್ಸೆಪ್ಟೆ ಇಲ್ಲ ಈಗ ಹಾಗಾಗ್ಬಿಟ್ಟೈತಿ ಈಗ ಮನೆ ಒಲೆಯೂ ಹಳ್ಳ್ಯಾಗ ಸಹಿತ ಈಗ ಎಲ್ಲರ ಮನೆಗೂ ಬರೀ ಗ್ಯಾಸ ಗ್ಯಾಸ ಗ್ಯಾಸ್ ಯಾ ಹಳ್ಳಿಗಳ್ಗೆ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಕಡೆ ಸಿಕ್ತಾವು ಇನ್ನೂ ಅದಾರ ಮಂದಿ ಈ ನಮೂನಿ ಒಲೆ ಮ್ಯಾಗ ಅಡುಗೆ ಮಾಡೋರು ಅದಾರ ಆದ್ರೆ ಈಗ ಅಂತೂ ತೀರಾ ತೀರ ತೀರ ಕಡಿಮೆ ಆಗ್ಬಿಟ್ಟೈತಿ ಈಗ ಎಲ್ಲರೂ ಬರೀ ಗ್ಯಾಸ ಬಳ್ಸ್ತಾರೆ ಆದ್ರೆ ಗ್ಯಾಸ್ ಮ್ಯಾಲ ಅಡುಗೆ ಮಾಡಾಕತ್ತೀವ ಯಾವಾಗ ಮಾಡಾಕತ್ತೀವಿ ನೋಡು ಅಂದರಿಂದ ಮನುಷ್ಯ ಏನಾಗೈತಿ ಆರೋಗ್ಯದಾಗೂ ಹೂ ಏರ್ಪೇರು ಆಗೈತಿ ಆಮೇಲೆ ಹೆಂಗಂತ ಅಂದ್ರ ಆವಾಗ ಏನಾಕ್ಕಿತ್ತು ಒಲೆಗೆ ಏನು ಬೇಕು ಕಟ್ಟಿಗೆ ಬೇಕು ಕಟ್ಟಿಗೆ ಹೆಂಗೆ ಬರ್ತಾವು ಒಯ್ಕ್ ಕಟ್ಟಿಗೆ ಕ ಕಡ್ಕೊಂಡ್ಬಂದು ಹಾಕ್ತಿದ್ರು ಇದರ ಏನಾಕ್ಕಿತ್ತು ಮನುಷ್ಯ ಆ್ಯಕ್ಟಿವ್ ಆಗಿರ್ತಿದ್ದ ಆ್ಯಕ್ಟಿವ್ ಆಗಿರ್ತಿದ್ದನಲ್ಲ ಅವ್ನು ಕೂಗ್ಕ್ ಹೋ ಅಡ್ಡಾಡ್ಕೊಳ್ತಾ ಹೋಗಿ ಕೈ ಕಟ್ಟಿಗೆ ಕಟ್ಕೋಂಬಕ ಕಡೆದ್ಕೊಂಡ್ಬಂದು ಕಡೆದ್ಕೊಂಡ್ಬಂದು ಆಮೇಲೆ ಅವ್ನು ಒಲೆಗಿಟ್ಟು ಒಲೆ ಹಚ್ಚಿ ಊದಿ ಒಲೆ ಹಚ್ತಿದ್ರು ಅದೋ ಈಗ ಹಂಗೆ ಅವು ಯಾವೂ ಇಲ್ಲ ಈಗ ಈಗೇನೈತಿ ಪಟಕ್ಕನೆ ಒನ್ ಲೈಟ್ರ್ ತಗೊಳ್ಳತ್ತಿ ಪಟಕ್ಕನ ಅವ ಹ ಗ್ಯಾಸ್ ಹಚ್ಚೋದೈತ್ತಿ ಹಿಂಗಾಗಿ ಮನ್ಷನ ಆರೋಗ್ಯ ಅದಕ್ಕೆ ಅಷ್ಟೆಲ್ಲ ಎಕ್ಸಸೈಜ್ ಮಾಡಿ ತಗೊಂಡ್ಬಂದು ಒಲೆ ಹಸ ಹಚ್ಚಬೇಕು ಅಷ್ಟೆಲ್ಲ ಎಕ್ಸಸೈಜ್ ಹಾಕಿತ್ತು ಮನುಷ್ಯ ಈಗ ಅವು ಯಾವೂ ಏನು ಇಲ್ಲ ಈಗ ಸರಳ ಒನ್ ಒನ್ ಬಟನ್ ಒತ್ತಿದ್ರೆ ಹತ್ತತ್ತೀಗ ಹ್ಞೂ ಅದು ಹೀಗಾಗಿ ಅದಕ್ಕೆ ಮನ್ಷನ ಆರೋಗ್ಯ ಅವಾಗಿನಷ್ಟು ಮನುಷ್ಯ ಈಗ ಬದುಕಾಕ್ಕತ್ತಿಲ್ಲ ಮನುಷ್ಯನ ಆರೋಗ್ಯ ಅದ್ಕೆ ಅಷ್ಟೆ ಹಾಳಾಗಾಕತ್ತಿತ್ತು ಇನ್ನೂ ನಾವು ಮಣ್ಣಿನ ಪಾತ್ರೆಗಳಂತೂ ಬಳಸೋದಂತೂ ದೂರ ಉಳೀತು ಇನ್ನದು ಯಾಕಂತ ಅಂದ್ರ ಈಗೆಲ್ಲ ನಾವು ಬರೀ ಗ್ಯಾಸ್ ಮ್ಯಾಗ ಬರೀ ಅಲ್ಯುಮಿನಿಯಮ್ಮು ಸ್ಟೀಲ್ ಇಂಥವು ಬಳಸಾಕತ್ಬಿಟ್ಟೀವಿ ನಾವು ಇದರಿಂದ ಏನು ಏನಾಗಾಕ್ಕತ್ತೈತಿ ಅಂದ್ರೆ ಅಲ್ಯುಮಿನಿಯಮ್ ಬಳಸೋದ್ರಿಂದ ಆ ಅದು ಅದ್ರಾಗಿನ ಅಂಶ ಎಲ್ಲ ಆ ಆಹಾರ್ದಾಗ ಹೋಗಿ ಅದು ಹೊಟ್ಯಾಗ ಹೋಗಿ ಮನುಷ್ಯನ ಆರೋಗ್ಯ ಹಾಳಾಗಾಕ್ಕತ್ತೈತಿ ಇನ್ನೂ ಸ್ಟೀಲ್ ಸ್ಟೀಲಿಂದಲೂ ಅಷ್ಟು ಇನ್ನು ಹೀಗಾಗಿ ಅಲ್ಯೂಮಿನಿಯಮ್ಮು ಸ್ಟೀಲು ಇಂಥವೆಲ್ಲ ಬಳಸಾಕ್ಕತ್ತಿದ್ರಿಂದ ಮನುಷ್ಯನ ಆರೋಗ್ಯ ಹಾಳಾಗಿ ಹೊಂಟಿತ್ತು ಇನ್ನಿನ್ನು ಗ್ಯಾಸ್ ಬಿಟ್ಟು ಈಗಂತೂ ಎಲ್ಲ ಮಂದಿ ಗ್ಯಾಸುನೂ ಇಲ್ಲ ಈಗ ಇಂಡಕ್ಷನ್ ಅಂದ್ರೆ ಬಳಸಾಕತ್ತಾರ ಇಂಡಕ್ಷನ್ ಅದೇನೋ ಬಟನ್ ಒತ್ತಿರೆ ಸಾಕು ಕರೆಂಟಿಂದು ಹೊತ್ತಿ ಟೊಯ್ ಅಂಥೇಳಿ ಹೊತ್ತಿ ಬಿಡ್ತೈತಿ ಇಂಡಕ್ಷನ್ ಆ ಇಂಡಕ್ಷನ್ದಾಗ ಏನು ಕರೆಂಟ್ ಅವೆ ಏನು ಅಡುಗೆ ಮಾಡ್ತಾವು ಏನು ಯಾವ್ದೂ ಗೊತ್ತಿರೋಲ್ಲ ಗ್ಯಾಸ್ ಮ್ಯಾಗ ಮಾಡಿದ್ದಾ ರುಚಿ ಇರೋಂಗಿಲ್ಲ ಇನ್ನು ಅಡ್ಗೆಗೆ ಇನ್ನು ಇಂಡಕ್ಷನಾಗ ಮಾಡಿದ್ದು ಎಲ್ಲ ರುಚಿ ಹತ್ತಬೇಕು ಇನ್ನು ಹೌದಿಲ್ಲ ಇನ್ನು ಈಗ ಹೆಂಗಾಗೈತಿ ಅಂದ್ರೆ ಮನುಷ್ಯ ಮತ್ತು ಹೊಳ್ಳಿ ಉಲ್ಟಾ ಹಿಂದ್ರ ಕಾ ಮನುಷ್ಯ ಈಗ ಅರಿವಾಗಾಕ್ಕತ್ತೈತಿ ಅದೇನೋ ಅಂತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತಂದು ಹಂಗಾಗೈತಿ ಮನ್ಷಂಗೆ ಹೆಂಗಂತ ಅಂದ್ರ ಈಗ ಈಗ ಎಲ್ಲತನ ಆರೋಗ್ಯ ಎಲ್ಲ ಹಾಳಾಗಾಕ ಹತ್ಕೊಳ್ಳಿ ಈ ಅವಾಗಿಂದಕ್ಕೆಲ್ಲ ಹ್ಞೂ ಎಲ್ಲ ಮರೆತು ಏನು ಮುಂದೆ ಬಂದಿದ್ರಲ್ಲ ಈಗ ಮತ್ತು ಹೊರಳಿ ಹಿಂದಿನ ಇದಕ್ಕೆ ಹೊಂಟಾರ ಈಗ ಈಗ ಹೆಂಗರ ಬಂದಾವ ಅಂತ ಅಂದ್ರ ಸಾಮಾನುಗಳ ಹೊರಳಿ ಮ ಗ್ಯಾ ಮಣ್ಣಿನ ಪಾತ್ರೆಗಳ ಖರೆ ಅವನ್ನು ಹೊರಳಿ ಗ್ಯಾಸ್ ಮ್ಯಾಗ ಇಟ್ಟು ಅಡುಗೆ ಮಾಡಾಕ್ಕತ್ತಾರ ಮಂದಿ ಹಂಗೆ ಬಂದೈತೀಗ ಮಣ್ಣಿನ ಪಾತ್ರೆಗಳನ್ನ ತಗೊಂಡು ಒಲೆ ಮ್ಯಾಗಲ್ಲ ಗ್ಯಾಸ್ ಮೇಲೆ ಇಟ್ಟು ಮಾಡಾಕತ್ತಾರ ಈಗ ಹಂಗೆ ಪರಿಸ್ಥಿತಿ ಬಂದೈತಿ ಈಗ ಹೇಳ್ಬೇಕು ಅಂತ ಅಂದ್ರೆ ಅಂದ್ರೆ ಏನಾಗಕತ್ತೈತಂದ್ರೆ ಮನ್ಷಾಗ ಈ ತನ್ನ ಆರೋಗ್ಯ ಏನು ಯಾವಾಗ ಸರಿ ಉಳಿಯಾಕ್ಕತ್ತಿಲ್ಲ ತನ್ನ ಯಾವಾಗಾದ್ರು ಬರಾಕತ್ತ ಯಾಕೆ ನಮ್ಮ ಮದಕಿನ್ ಮೊದ್ಲಿನ ಮಂದಿ ಅಷ್ಟು ನೂರು ವರ್ಷ ಬದುಕ್ತಿದ್ರು ಅಷ್ಟು ಗಟ್ಟಿಮುಟ್ಟಾಗಿ ಇರ್ತಿದ್ದರು ಅಷ್ಟು ವರ್ಷ ಬದುಕ್ತಿದ್ರು ಅಂತಂತ ಅಂದ್ರ ಆವಾಗೆಲ್ಲ ಮಣ್ಣಿನ ಇದ್ರಾಗ ಅಡುಗೆ ಮಾಡ್ತಿದ್ದರು ಮಣ್ಣಾಗ ಕೆಲಸ ಮಾಡ್ತಿದ್ದರು ಹೀಗಾಗಿ ಅದರಿಂದ ಅದು ಸತ್ತ್ವಗಳೆಲ್ಲ ಆಹಾರ್ದಾಗ ಬರ್ತಿತ್ತು ಆಹಾರ ಹಾರವು ತಿಂತಿದ್ರು ಅದರ ತಕ್ಕಂತೆ ಮನ್ಯಾಗೂ ಕೆಲಸ ಮಾಡ್ತಿದ್ರು ಹೊಲ್ದಾಗ ಉಗುಳೋದು ಆಕಳು ಹೊಡೆಯೋದು ಎಂಥವೇ ಕೆಲಸ ಮಾಡ್ತಿದ್ರು ಮಣ್ಣಾಗವ್ರು ಅದ್ರಿಂದ ಏನಾಕ್ಕಿತ್ತಂದ್ರ ಅವ್ರ್ಗೆ ಆರೋಗ್ಯದಿಂದ ಹೆಲ್ದಿಯಾಗಿ ಇರ್ತಿದ್ರು ಅವ್ರು ಹೀಗಾಗಿ ಅದಕ್ಕೆ ಈ ಮನುಷ್ಯ ಈಗಾದ್ರು ಬರಾಕತ್ತೈತಿ ಮತ್ತು ಹೊಳ್ಳಿ ಅದಕ್ಕೇನು ಮಾಡಾಕತ್ತಾರ ಈಗ ಮತ್ತು ಹೊರಳಿ ಅವು ಒಲೆ ಏನೂ ಇಲ್ಲ ಆದ್ರೆ ಮಣ್ಣಿನ ಗಡಿಗೆ ಒಳಗೆ ಮಣ್ಣಿನ ಪಾತ್ರೆಗಳೇನೆ ಮತ್ತು ಹೊರಳಿ ಗ್ಯಾಸ್ ಮ್ಯಾಗ ಇಟ್ಟು ಅಡ್ಗೆ ಮಾಡಾಕತ್ತಾರ ಈಗ ಅದಕ್ಕೆ ಈಗ ಆದ್ರೆ ನಾವೂ ಎಲ್ಲ ಅವಾಗ ನಮ್ಮಜ್ಜ ಅಜ್ಜಿ ಎಲ್ಲ ಇರ್ದ ಇದ್ದಾಗ ಅವರೆಲ್ಲ ಒಲೆ ಹಚ್ಚಿ ಅಡ್ಗೆ ಮಾಡ್ತಿದ್ರಲ್ಲ ಅದನ್ನೆಲ್ಲ ನೋಡೀವಿ ನಾವು ನಾವು ಮುಮ್ ಅಂದ್ರೆ ನಾವು ಮಾಡೋಕೆ ಹೋಕ್ಕಿದ್ವಿ ಆದ್ರೆ ನಾವು ಸಣ್ಣವ್ರು ಇದ್ದೆವಲ್ಲ ನಮಗೆ ಬಿಡೋಕೆ ಬಿಡ್ತಿದ್ದಿಲ್ಲ ಅವಾಗ ನಮ್ಮಜ್ಜ ನಮ್ಮಜ್ಜಿಗಳ ಅದೂ ಹಿಂಗಾಗಿ ಏನಾಕ್ಕಿತ್ತಂದ್ರೆ ಮಾಡೀವಿ ನಾವು ಒಲೆ ಮ್ಯಾಲ ಅದರ ಮ್ಯಾಗ ಇದ್ದದ್ದನ್ನ ಇದ್ದಂಥ ರುಚಿ ಆಮೇಲೆ ನಮ್ಮಜ್ಜಿ ಮ ನಮ್ಮಮ್ಮಗಳು ಮಾಡುವಂತಹ ಅಡುಗೆ ಈಗೇಂತ್ರ್ ಯಾರಿಗೂ ಮಾಡೋಕು ಬರುವುದಿಲ್ಲ ಯಾಕಂದ್ರೆ ಅವ್ರು ಅಷ್ಟೂ ಇದ್ರಲ್ಲೇನೆ ಮಾಡ್ತಿದ್ರು ಆಮೇಲೆ ನಮಗೆ ಈಗ ನಾವೂ ಹೊರಳಿ ಈಗ ಸ್ಟೀಲಿಂದು ಬಿಟ್ಟು ಅಲ್ಯುಮಿನಿಯಮ್ ಪಾತ್ರೆಗಳನ್ನು ಬಿಟ್ಟು ಮಣ್ಣಿನವು ಯೂಸ್ ಮಾಡಬೇಕಾಗೈತಿ ಈಗ ಹಂಗಾಗೈತಿ ಯಾಕಂದ್ರೆ ನಮ್ಮ ಆರೋಗ್ಯವೂ ಸರಿ ಇರ್ಬೇಕಂತ ಅಂದ್ರ ಅಂಥವನ್ನ ಬಳಸಬೇಕು ಆಗಿನ ಕಾಲದಾಗ ಎದಕ್ಕೆ ಬಳಸಿದ್ರು ಅದಕ್ಕೊಂದೆಲ್ಲ ವೈಜ್ಞಾನಿಕವಾಗಿಯೇ ಕಾರ್ಣಗಳು ಇರ್ತಿತ್ತು ಆದ್ರೆ ನಾವು ಈಗೇನು ಮಾಡ್ತೀವಿ ಆವಾಗಿನ ಮಂದಿ ಶಾಣ್ಯ ಇರ್ತಿದ್ದಿಲ್ಲ ದಡ್ರು ಇರ್ತಿದ್ರು ಅವ್ಕೆ ಏನೂ ಗೊತ್ತಿದ್ದಿಲ್ಲ ಅವು ವಿಜ್ಞಾನ ಕಾರ್ಣಗಳು ಗೊತ್ತಿದ್ದಿಲ್ಲ ಹಂಗೆ ಹಿಂಗೆ ಅಂಥೇಳಿ ಈಗೆಲ್ಲ ಕಂಪ್ಯೂಟ್ರ್ ಯುಗ ಬಂದ್ಬಿಟ್ಟೈತಲ್ಲ ಈಗ ಸೋ ಹಿಂಗಾಗಿ ಏನ್ಮಾಡ್ತೀವಿ ನಾವು ಅವ್ರ್ದೆಲ್ಲ ಅವರೆಲ್ಲ ಮಾಡಿದ್ದನ್ನೆಲ್ಲ ಹಿಂದಿಕ್ಕೆ ಅದಕ್ಕೊಂದು ಏನೋ ಸೈಂಟಿಪಿಕ್ ರೀಸನ್ ಇರೋಂಗಿಲ್ಲ ಏನು ಇರೋಂಗಿಲ್ಲ ಅಂತ ಅದನ್ನೆಲ್ಲ ಹಿಂದಿಕ್ಕಿ ನಮ್ಮದಾದ ಒಂದು ಕಂಪ್ಯೂಟ್ರ್ ಯುಗದಾಗ ನಮ್ಮದಾದ ಒಂದು ಆವಿಷ್ಕಾರ ಮಾಡಿಕೊಂಡು ನಾವು ಏನು ಮಾಡಾಕ್ಕತ್ಬಿಟ್ಟೀವಿ ಅಂದ್ರೆ ಹಂಗೆ ಮುಂದೆ ಹೊಂಟ್ಬಿಟ್ಟು ಆದ್ರೆ ಅವ್ರ ಹಿಂದಿನವ್ರು ಮಾಡಿದ್ದಕ್ಕೆ ಒಂದು ಒಂದು ಅರ್ಥ ಇರ್ತಿತ್ತು ಒಂದು ಒಂದು ರೀತಿ ಅರ್ಥ ಇರ್ತಿತ್ತು ಅದಕ್ಕೆ ಅದು ಅದರಿಂದ ನಮ್ಮ ದೇಹಕ್ಕೆ ಏನು ಪರಿಣಾಮ ಬೀರ್ತೈತಿ ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರ್ತೈತಿ ಅಂತೆಲ್ಲ ಒಂದೊಂದು ಅರ್ಥ ಇರ್ತೈತಿ ಅದಕ್ಕೆಲ್ಲ ಅದರಿಂದ ಮಾಡಿರ್ತಿದ್ರು ಆದ್ರೆ ನಾವೇನು ಮಾಡ್ಬಿಟ್ವಿ ಅದನ್ನು ಹೇ ಅವ್ರು ಮಾಡಿದ್ದು ಅವಕ್ಕೆಲ್ಲ ಏನೋ ಒಂದು ಕಾರಣ ಇರೋಂಗಿಲ್ಲ ಏನಿಲ್ಲ ಸುಳ್ಳು ಸುಳ್ಳು ಮಾಡಿರ್ತಾವು ಎಲ್ಲ ಮೂಢನಂಬಿಕೆ ಹಂಗೆ ಹಿಂಗೆ ಅಂಥೇಳಿ ಅಂತ ಅನ್ ನಾವು ಅಂದ್ಕೊಳ್ತ್ ಬಂದ್ವಿ ಆದ್ರೆ ಈಗ ಹೆಂಗಾಗೈತಿ ಅದು ಉಲ್ಟಾ ಹೊಳ್ಳಿ ನಾವು ನಾವು ಎಷ್ಟೋ ಮುಂದುವರೆದರೂ ಮತ್ತು ಹೊಳ್ಳಿ ನಮ್ಮ ಹಿಂದಿಂದ ಮರಿಬಾರ್ದು ಅನ್ನುವರ ಗತಿ ಮತ್ತು ಒಳ ಹಿಂದು ಹೋಗಿ ಅವ್ರು ಏನು ಬಳಸ್ತಿದ್ರಲ್ಲ ಅವನ್ನ ಅವ್ರೇನು ಬಳಸ್ತಿದ್ರಲ್ಲ ಅಂಥವನ್ನು ತಗೊಂಡು ಈಗ ನಾವು ಬಳಸುವಂಗೆ ಆಗೈತೀಗ ಆ್ಯಕ್ಚುಲಿ ಹೇಳ್ಬೇಕಂತ ಅಂತಂದ್ರೆ ಅದಕ್ಕೆ ಎಲ್ಲರೂ ಏನ್ಮಾಡ್ಬೇಕು ಈಗ ಮಣ್ಣಿನ ಪಾತ್ರೆಗಳನ್ನು ನಾವು ಬಳಸಬೇಕ ಯಾಕಂದ್ರೆ ಅದರೊಳಗಿಂದೆಲ್ಲ ಪ್ರೋಟೀನ್ ಅಂಶ ಪೋಷಕಾಂಶಗಳ ಏನಾಗ್ತೈತಿ ನಾವು ಮಾಡಿದ ಅಡ್ಗೆ ಒಳಗೆ ಹೋಕ್ಕೈತಿ ನಾವು ಮಾಡಿದ ಅಡ್ಗೆ ಒಳಗೆ ಹೋಯ್ತಂದ್ರೆ ಏನಾಕ್ಕೈತಂತ ಅಂದ್ರ ಅದರಿಂದ ನಮ್ಮ ದೇಹಕ್ಕೆ ಬ ನಾವು ಊಟ ಮಾಡಿದಾಗ ನಮ್ಮ ದೇಹದೊಳಗೆ ಹೊಕ್ಕ ಅವಾಗ ನಮ್ಮ ದೇಹ ಸಧೃಢ ಆಕ್ಕೈತಿ ದೇಹ ಸೊಡ್ರ್ ಆಯ್ತಂದ್ರೆ ನಾವು ಆರೋಗ್ಯವಾಗಿರ್ತೀವಿ ಈಗ ನಾವೂ ಅಂದ್ರೆ ಹಿಂಗಾಯ್ತು ಎಟ್ ಲೀಸ್ಟ್ ಮುಂದೆ ಬರೋ ನಮ್ಮ ಮಕ್ಕಳಿಗಾದ್ರೂ ನಾವು ಹೀಗೇ ಮಾಡಬೇಕು ಅದನ್ನು ರೂಢಿ ಮಾಡ್ಬೇಕು ಆ ಮಣ್ಣಿನ ಇದ್ರೊಳಗೆ ಅಡುಗೆ ಮಾಡುವುದು ಮಣ್ಣಿನ ಇದ್ರೊಳಗೆ ಊಟ ಮಾಡಿಸೋದು ಇಂಥವೆಲ್ಲ ನಾವು ರೂಢಿ ಮಾಡ್ಬೇಕು ಅಂತ ಅಂದ್ರ ಅಂದ್ರೆ ಅವ್ರದ್ದು ಆರೋಗ್ಯ ಒಳ್ಳೆದಾಗಿರ್ತೈತಿ ಈಗ ನಾವೇನ್ಮಾಡ್ತೀವಿ ಬರೀ ಗ್ಯಾಸ ಯಾಕಂದ್ರೆ ನಾವ ತ್ರಾಸ್ ತಗೊಳ್ಳೋಕೆ ಒಲೆ ಅಂತೀವಿ ನಾವು ಏನು ಒಲೆ ಹಚ್ಚಿ ಕಟ್ಟಿಗೆ ಊರಿ ಈಗೇನೆಲ್ಲ ಸಿಕ್ತೀವಿ ರೆಡಿಗೆ ಸಿಕ್ತಿರ್ತಾವ ಕರೆ ಅವ್ನ ತಂದು ಹಚ್ಚಿ ಬರೀ ಒಲೆ ಹೂಡಿ ನಾವು ಒಲೆ ಮೆ ಗಡ್ಗೆ ಇಟ್ಟು ಅಡುಗೆ ಮಾಡಕೋಲೆ ಅಂತ ಅವಾಗಿನಟ್ಟು ತ್ರಾಸ ಇಲ್ಲ ಖರೆ ಬಟ್ ಆದರೂ ನಾವು ಏನ್ಮಾಡ್ತೀವಿ ಅಷ್ಟೆಲ್ಲ ತ್ರಾಸ್ ಬೇಡ ಬೇಡ ಅಂತೀವಿ ನಾವು ಅದಕ್ಕೆ ಏನ್ಮಾಡ್ತೀವಿ ಬಡ ಬಡ ಗ್ಯಾಸ್ ಹಚ್ಚಿಯೇ ಈ ಗ್ಯಾಸ್ ಹೂತಿಗದು ಮತ್ತು ಇಂಡಕ್ಷನ ಇಂಡಕ್ಷನ್ ಒಂದು ಬಟನ್ ಒತ್ತಿದ್ದನ್ನೇ ಆಯ್ತು ಎದಕ್ಕೇ ಮಾಡೋ ಅಂಥವೆಲ್ಲ ಎಲ್ಲ ಬಿಟ್ಬಿಟ್ಟೇ ಮಾಡ್ಬೇಕು ನಾವು ಡೈರೆಕ್ಟ್ ಅಂಥವೆಲ್ಲ ಡೈರೆಕ್ಟ್ ಇದು ಸರಳ ಬಿಟ್ಟು ನಾವು ಏನ್ಮಾಡೋದು ಅಟ್ ಲೀ ಬರೀ ಮಣ್ಣಿನ ಪಾತ್ರೆ ಒಳಗೇನೆ ಅಡುಗೆ ಮಾಡೋಕೇನೆ ನಾವು ಬಳಸ್ಬೇಕು ಅಡುಗೆ ಮಾಡೋಕಾಯ್ತು ಊಟ ಮಾಡೋಕಾಯ್ತು ಬಳಸಬೇಕು ಈಗ ಬೇಸ್ಗೆ ಬಂತು ಬೇಸ್ಗೆ ಬಂತಂದ್ರೆ ಏನು ನಾವು ಬಡ ಬಡ ಫ್ರಿಜ್ಜಲ್ಲಿ ನೀರು ಇಡುತ್ತೇವೆ ತಣ್ಣನೆ ಕುಡಿತೀವಿ ನೀರು ಅದು ಒಟ್ಟು ಆರೋಗ್ಯಕ್ಕಂತೂ ಒಟ್ಟು ಒಳ್ಳೆಯದಲ್ಲ ಫ್ರಿಜ್ನ್ಯಾಗಿನ ನೀರು ಅದರ ಬದಲಿಗೆ ಮಾಡಬೇಕು ಒಂದು ಮಣ್ಣಿನ ಗಡ್ಗೆ ತಗೊಳ್ಬೇಕು ಮಣ್ಣಿನ ಗಡ್ಗೆ ತಗೊಂಡು ಅದ್ರಾಗ ನೀರು ಹಾಕಿಡಬೇಕು ತಾವು ನೈಸರ್ಗಿಕವಾಗಿ ತಂಪಾಗಿರ್ತವಲ್ಲ ಅದು ನೈಸರ್ಗಿಕ ತಂಪಾಗಿರೋದು ಬಿಟ್ಟು ಸುಡ್ಗಾಡು ಫ್ರಿಜ್ನ ನೀರು ಕುಡ್ದು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳಾಕತ್ತೀವಿ ನಾವು ಅದಕ್ಕೆ ಅವನ್ನೆಲ್ಲ ನಾವೀಗ ಬಿಟ್ಬಿಡಬೇಕು